ಇತ್ತೀಚಿನ ದಿನಗಳಲ್ಲಿ ನಾವು ಇವಾಗ ಯಾವ್ದಾರೂ ಬಿಸ್ನೆಸ್ ಮಾಡಬೇಕು ಇಲ್ಲಾಂದರೆ ನಾವು ಏ ನಮ್ಮ ಪ್ರೋಡಕ್ಟನ್ನ ಯಾರ್ಗಾರೂ ಪರಿಚಯಿಸ್ಬೇಕು ಇಲ್ಲ ಇವಾಗ ನಾವು ಮಾರ್ಕೆಟಲ್ಲಿ ನಮ್ಮ ಪ್ರೋಡಕ್ಟನ್ನ ಎಲ್ಲಾರಿಗೂ ಗೊತ್ತಾಗಂಗೆ ಮಾಡಬೇಕು ಅಂದರೆ ಜಾಹೀರಾತು ಮೂಲಕವೇ ನಾವು ಅತಿ ಸುಲಭವಾಗಿ ಎಲ್ಲ ಮಾರ್ಕೆಟ್ಗೆ ಪ್ರೋಡಕ್ಟನ್ನ ಲಾಂಚ್ ಮಾಡ್ಬೋದಂತ ಹೇಳ್ತಿವಿ ಮತ್ತು ಇವಾಗ ಯಾವ ರೀತಿ ಅಡ್ವಟೈಸ್ಮೆಂಟಲ್ಲಿ ಪ್ರೋಡಕ್ಟ್ಸ್ಗಳ್ನ ಲಾಂಚ್ ಮಾಡ್ತಾವ್ರೆ ಅಂದರೆ ಯಾಕೆಂದರೆ ಅದು ಅತೀ ವೇಗವಾಗಿ ಜನ್ರಿಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ಯಾವ್ದಾರೂ ಒಂದು ಸೋಪು ಇಲ್ಲ ನಾವು ಯಾವ್ದಾರೂ ಒಂದು ಶಾಂಪು ಈ ರೀತಿ ನಾವು ಏನಾರೂ ಲಾಂಚ್ ಮಾಡಿದ್ರೆ ಅದನ್ನ ನಾವು ಹೆಂಗೆ ನಾವು ಜನ್ಗಳ್ಗೆ ತಲುಪಿಸ್ಬೋದು ಅಂದರೆ ಈಗ್ ಮುಂಚೆಯೆಲ್ಲ ಏನು ಮಾಡ್ತಿದ್ರು ಅಂದರೆ ಜಾಹೀರಾತುಗಳು ಕಡಿಮೆ ಇರ್ತಿತ್ತು ಆವಾಗ ಜನ್ಗುಳಿಗೆ ಗೊತಾಗ್ತಿರಲಿಲ್ಲ ಯಾವ ರೀತಿ ಪ್ರೊಡಕ್ಟ್ಸ್ ಬಂದಿದೆ ಮಾರ್ಕೆಟ್ಗೆ ಅಂತ ಆದರೆ ಇವಾಗೆಲ್ಲ ಹಂಗಲ್ಲ ಇವಾಗ ಏನಂದರೆ ನಾವು ಟಿ ವಿಲಿ ನೋಡ್ಬೋದು ಈ ಟಿ ವಿಲಿ ನಾವು ಕುಂತ್ಕೊಂಡು ಇವಾಗ ಸೀರಿಯಲ್ ನೋಡ್ಬೇಕಾರೋ ಇಲ್ಲ ನ್ಯೂಸ್ ನೋಡ್ಬೇಕಾರೋ ಪ್ರತಿ ಹತ್ತು ನಿಮಿಷಕ್ಕೋ ಐದು ನಿಮ್ಷಕ್ಕೋ ಒಂದು ಸಾರಿ ಅಡ್ವಟೈಸ್ಮೆಂಟ್ ಅಂತ ಬರುತ್ತೆ ಅದರಲ್ಲಿ ಮಾರ್ಕೆಟಿಗೆ ಯಾವ್ದು ಯಾವ್ದು ಹೊಸ ಪ್ರೋಡಕ್ಟ್ಸ್ ಬಂದಿದೆ ಮತ್ತು ಅದ್ರದ್ದು ಏನು ಯೂಸಸ್ ನಮಗೆ ಈ ರೀತಿಯೆಲ್ಲ ನಾವು ತಿಳ್ಕೊಬೋದು ಮತ್ತು ಇವಾಗ ಮುಂಚೆ ಅಂದರೆ ಇವಾಗ ಒಂದು ಹತ್ತು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ಎಲ್ಲ ಬರಿ ಟಿ ವಿಲೇ ನಾವು ನೋಡ್ತಿದ್ವಿ ಜಾಹೀರಾತು ಮೂಲಕ ಆದರೆ ಇವಾಗೆಲ್ಲ ಹಂಗಿಲ್ಲ ಇವಾಗೆಲ್ಲ ಸೋಷ್ಯಲ್ ಮೀಡ್ಯಾದಿಂದ ಟ್ರೆಂಡ್ ಚೇಂಜ್ ಆಗಿದೆ ಇವಾಗೆಲ್ಲ ಹೆಂಗಂದ್ರೆ ಇವಾಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸ್ಯಾಪು ಈ ರೀತಿ ಈ ಮೂಲಕ ಎಲ್ಲ ಅವ್ರ ಬಿಸ್ನೆಸಲ್ಲಿ ಪ್ರೋಡಕ್ಟ್ಸ್ಗಳ್ನ ಎಲ್ಲ ಪ್ರಮೋಷನ್ ಮಾಡ್ತಾವ್ರೆ ಮತ್ತು ಇಮೇಲ್ ಮೂಲಕ ಈ ರೀತಿ ವ ಇವಾಗ ಹೆಂಗೆ ನಾವು ಕಾಲದಲ್ಲಿ ಹೆಂಗೆ ಯಾವ್ಯಾವ ಟೆಕ್ನಾಲಜಿ ಇದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಯಾವ್ದಾರೂ ಒಂದು ಶಾಂಪು ಬಿಡ್ತಾರೆ ಅಂದ್ಕೊಳ್ಳಿ ಅದನ್ನ ಒಂದು ಒಬ್ಬರೋ ಬ್ರ್ಯಾಂಡ್ ಅಂಬಾಸಿಡರು ಈ ಈ ಥರದವ್ರನ್ನ ಮೂಲಕ ಲಾಂಚ್ ಮಾಡಿಸ್ತಾರೆ ಅವ್ರು ಇವಾಗ ಯಾವ್ದಾರೂ ಒಂದು ಶಾಂಪು ನಮ್ಮ ಇಷ್ಟವಾದ ಈರೋ ಬಂದು ಲಾಂಚ್ ಮಾಡಿದ್ರೆ ಜನ್ಗಳ್ಗೆ ಇನ್ನೂ ಬೇಗ ತಲುಪುತ್ತೆ ಮತ್ತು ಬೇಗ ಇಷ್ಟ ಆಗುತ್ತೆ ನಮ್ಮ ಈರೋ ಯೂಸ್ ಮಾಡ್ತಿರೋದು ನಮ್ಮ ಈರೋ ಇದು ಲಾಂಚ್ ಮಾಡಿರೋ ಶಾಂಪು ನಾವು ಇದನ್ನೇ ಯೂಸ್ ಮಾಡಣ ಮತ್ತಿದ್ದು ಅದನ್ನೆಲ್ಲ ಈ ಜನಗಳೂ ಅದನ್ನನು ಮೇಲೆತ್ತುತ್ತಾರೆ ಮತ್ತು ಆದಷ್ಟೂ ಇವಾಗ ಎಲ್ಲ ಪ್ರೋಡಕ್ಟ್ಸ್ಗಳ್ನು ಜಾಹೀರಾತು ಮೂಲಕವೇ ಪ್ರೊಮೋಷನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೇಕು ಇವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ತುಂಬ ಬರೀ ಜಾಸ್ತಿ ಪ್ರಮೋಷನ್ಗಳ ಮೂಲಕನೇ ಸ್ಟಾರ್ಗಳೆಲ್ಲ ದುಡ್ಡು ಮಾಡ್ತಿದ್ದಾರೆ ಇವಾಗ ಪೂಮಾ ಇವಾಗ ಪೂಮಾ ವಿರಾಟ್ ಕೊಹ್ಲಿ ಇಂಥವರೆಲ್ಲ ಪ್ರಮೋಷನ್ ಮಾಡೋದ್ರಿಂದ ಜನ್ಗಳ್ಗೆ ಅದು ಬೇಗ ತಲುಪುತ್ತೆ ಮತ್ತು ಅದು ಮನ್ಸಿಗೆ ಇಷ್ಟ ಆಗೋದ್ ಕೂಡ ಅದೊಂದು ಕಾರಣ ಅಂತಲೇ ಹೇಳ್ಬೋದು ಮತ್ತು ಇವಾಗ ನನಗೆ ಒಂದು ತುಂಬ ಇಷ್ಟ ಮತ್ತು ಜನ್ಗಳ್ಗೆ ತುಂಬ ಇಷ್ಟವಾಗಿದ್ದ ಜಾಹೀರಾತು ಯಾವುದಂದ್ರೆ ಮ್ಯಾಟ್ರುಮುನಿ ಮತ್ತು ಈ ಈ ಥರ ಆ್ಯಪ್ಗಳ ಮೂಲಕ ಏನು ಯೂಸ್ ಆಗುತ್ತೆ ಅಂದರೆ ಇವಾಗ ಮುಂಚೆಯೆಲ್ಲ ಮನೆ ಹುಡ್ಕಕ್ಕೆ ಮತ್ತು ಬ್ರೋಕರ್ಗಳನ್ನ ಯೂಸ್ ಮಾಡ್ತಿದ್ದರು ಮತ್ತು ಮದುವೆ ಗಂಡು ಹೆಣ್ಣು ಹುಡ್ಕಕ್ಕೂ ಬ್ರೋಕರ್ಗಳ್ನ ಯೂಸ್ ಮಾಡ್ತಿದ್ದರು ಆದರೆ ಇವಾಗ ಹಂಗಲ್ಲ ಮ್ಯಾಟ್ರುಮುನಿ ಆ್ಯಪಲ್ಲಿ ಅವ್ರಿಗೆ ಬೇಕಾಗಿದ್ದ ಗಂಡು ಹೆಣ್ಣನ್ನ ಅವರೇ ಇಷ್ಟಪಟ್ಟು ಹುಡ್ಕೊಬೋದು ಅವ್ರು ಇಷ್ಟ ಇದ್ದರೆ ಲೈಕ್ ಮಾಡ್ಬೋದು ಇಷ್ಟ ಇಲ್ಲ ಅಂದರೆ ಅವರು ಮು ಹಂಗೆ ಮುಂದ್ವರ್ಸ್ಕೊಬೋದು ಬೇರೇವರನ್ನ ಹುಡ್ಕೊದು ಈ ರೀತಿ ಆ್ಯಪ್ಗಳು ಜನ್ಗುಳ್ಗೆ ಎಷ್ಟೋ ಸಹಾಯ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಇದನ್ನ ಬಿಟ್ಟು ಈಗ ಮನೆ ಹುಡ್ಕಕ್ಕೆ ಅಂತಲೇ ಒಂದು ಆ್ಯಪ್ಗಳಿದೆ ನೋ ಔಸ್ ಬ್ರೋಕರ್ ಡಾಟ್ ಕಾಮು ಈ ರೀತಿ ವೆಬ್ಸೈಟ್ಗಳು ಆ್ಯಪ್ಗಳು ಮೂಲಕ ಜಾಹೀರಾತ್ಗಳ ಮೂಲಕ ನಮಗೆ ತಿಳ್ಕೊಬೋದು ನಾವು ಮನೆಗಳು ಹೆಂಗಿದೆ ನಾವು ಬ್ರೋಕರ್ ಮೂಲಕವೇ ಮುಂಚೆ ಹೋಗ್ತಿದ್ವಿ ಮೋಸ ಹೋಗ್ತಿದ್ವಿ ಆದರೆ ಇವಾಗೆಲ್ಲ ಹಂಗಲ್ಲ ಇವಾಗ ನಾವು ಡೈರೆಕ್ಟು ಬ್ ಬ್ರೋಕರ್ ಇಲ್ದಲೆ ನಾವು ಓನರ್ ಟು ಕಶ್ಟಮರ್ ನಾವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ರೀತಿ ಆ್ಯಪ್ಗಳು ಅದೂ ಜಾಹೀರಾತದಲ್ಲಿ ಬಂದಿದ್ದು ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ನಮಗೆ ಗೊತಾಗ್ತಿರಲಿಲ್ಲ ಮುಂಚೆಯೆಲ್ಲ ಹೆಂಗೆ ಹೆಂಗೆ ನಾವು ಏನು ಮಾಡ್ಬೇಕಂತ ಇವಾಗೆಲ್ಲ ಹಂಗಲ್ಲ ಇವಾಗೆಲ್ಲ ಅಡ್ವಟೈಸ್ಮೆಂಟಲ್ಲೇ ನಾವು ತಿಳ್ಕೊಂಬಿಡ್ತೀವಿ ಯಾವ ರೀತಿ ನಾವು ಈ ಈ ಅಡ್ವಟೈಸ್ಮೆಂಟ್ ಮೂಲಕ ಯಾವ ರೀತಿ ಪ್ರೊಡಕ್ಟ್ಸ್ ಯೂಸ್ ಮಾಡ್ಕೊಬೋದು ಅಂತೆಲ್ಲ ನಾವು ತಿಳ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ಮತ್ತು ಇನ್ನು ನನಗೆ ತುಂಬ ಇಷ್ಟವಾಗಿದ್ದು ಯಾವುದು ಅಂದರೆ ರೆಡ್ ಲೇಬಲ್ದು ಟೀ ಅಂತ ಒಂದು ತ್ರೀ ರೋಸಸ್ ಟೀ ಈ ಥರ ಟೀ ಅವ್ರೆಲ್ಲ ಅವರು ಸಮಾಜಕ್ಕೆ ಒಂದೊಳ್ಳೆಯ ಮೆಸೇಜು ಕೊಡ್ತಾರೆ ಯಾಕೆಂದರೆ ಮುಂಚೆ ಎಲ್ಲ ಇವಾಗ ಒಬ್ಬ ಟ್ರಾನ್ಸ್ಜೆಂಡರು ಟೀ ಮಾರ್ತಿರೋದನ್ನ ಅಡ್ವಟೈಸ್ಮೆಂಟಲ್ಲಿ ತೋರಿಸಿ ಅವ್ರಿಗೂ ಹಕ್ಕಿದೆ ಸಮಾಜದಲ್ಲಿ ಬದುಕೋದು ಅನೋದನ್ನ ತೋರ್ಸಿದ್ರು ಈ ರೀತಿ ಜಾಹೀರಾತು ನಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಇದು ಸಮಾಜಕ್ಕೆ ಒಂದೊಳ್ಳೆಯ ಸಂಗ ಒಳ್ಳೆಯ ಮೆಸೇಜ್ ಕೂಡ ಹೋಗುತ್ತೆ ಅಂತಲೇ ಹೇಳ್ತಿನಿ